ಒಳಾಂಗಣ ಆಟಗಳಲ್ಲಿ ನನಗೆ ಚೆಸ್ ಹೇಳಿದರೆ ತುಂಬ ಇಷ್ಟ ನನ್ನ ಸ್ನೇಹಿತನಿಗೂ ಕೂಡ ಚೆಸ್ ಹೇಳಿದರೆ ತುಂಬ ಇಷ್ಟ ನಾವಿಬ್ಬರೂ ಯಾವಾಗಲೂ ಚೆಸ್ ಆಟಾಡ್ತಾ ಇರ್ತೇವೆ ಅದಲ್ಲದೆ ನನ್ನ ಸ್ನೇಹಿತ ಕೆಲವು ಪ್ರಶಸ್ತಿಗಳನ್ನು ಕೂಡ ಗೆದ್ದಿದ್ದಾನೆ ಅವನು ಈ ಚೆಸ್ ಆಟದಲ್ಲಿ ಕೆಲವು ಪ್ರದೇಶಗಳಿಗೆ ತಿರುಗಾಡಿ ತಿರುಗಾಟ ಕೂಡ ಮಾಡಿದ್ದಾನೆ ಹಾಗೆ ಪ್ರಶಸ್ತಿಗಳನ್ನು ಕೂಡ ಗೆದ್ದುಕೊಂಡು ಬಂದಿದ್ದಾನೆ ಅವನು ಯಾವಾಗಲೂ ಹೇಳ್ತಾ ಇರ್ತಾನೆ ಚೆಸ್ ಆಡೋಣ ಬಾ ಅಂತ ಅದಲ್ಲದೆ ಆನ್ಲೈನಲ್ಲಿ ಸಿಗುವಂತಹ ಚೆಸ್ಗಳನ್ನು ಕೂಡ ಆಟಾಡ್ತಾನೆ ಅವನು ನಮ್ಮಲ್ಲಿ ಕೆಲವು ಜನ ಸ್ನೇಹಿತರಿದ್ದಾರೆ ಅವರೆಲ್ಲರಿಗೂ ಕೂಡ ಚೆಸ್ ಆಟ ಹೇಳುವಂಥದ್ದು ತುಂಬನೇ ಇಷ್ಟ ನಾವು ಕೆ ಬಿಡುವಿನ ಸಮಯದಲ್ಲಿ ಹೆಚ್ಚಾಗಿ ಈ ಆನ್ಲೈನಲ್ಲಿ ಸಿಗುವಂತಹ ಚೆಸ್ ಟೂರ್ನಮೆಂಟ್ಗಳನ್ನು ಆಡ್ತಾ ಇರ್ತೇವೆ ಹಾಗೆ ನನಗೆ ಹಾವು ಏಣಿ ಆಟ ಹೇಳುವಂಥದ್ದು ಕೂಡ ತುಂಬ ಇಷ್ಟ ನಾವು ಸಣ್ಣದಿರುವಾಗ ನನಗೆ ಇನ್ನೂ ನೆನಪಿದೆ ಹಾವು ಏಣಿ ಆಟ ಆಡ್ತಾ ಇದ್ವಿ ನನ್ನ ಅಕ್ಕನ ಜೊತೆ ನಾನು ಎಷ್ಟೋ ಸಲ ಜಗಳ ಕೂಡ ಮಾಡಿದ್ದೇನೆ ಹಾವು ಏಣಿ ಆಟ ಆಡು ಬಾ ಅಂತ ಈಗ ಕೂಡ ನನಗೆ ಆಗ ತೆಗೆದುಕೊಂಡಂತಹ ಹಾವು ಏಣಿ ಆಟದ ಬೋರ್ಡ್ ಇದೆ ನನಗೆ ಅದನ್ನು ನೋಡಿದಾಗಲೆಲ್ಲ ತುಂಬ ನೆನಪಾಗತ್ತೆ ನಮ್ಮ ಬಾಲ್ಯದ ಜೀವನ ನಾವು ಆವಾಗ ಹಠ ಕಟ್ಟಿ ಆಟಾಡ್ತಾ ಇದ್ವಿ ಅದಲ್ಲದೇ ಸ್ವಲ್ಪ ದೊಡ್ಡವರಾದ ಮೇಲೆ ಬೆಟ್ ಕಟ್ಟಿ ಕೂಡ ಹಾವು ಏಣಿ ಆಟ ಆಡ್ತಿದ್ವಿ ನನಗೆ ಅದರಲ್ಲಿ ತುಂಬ ಬೇಸರದ ಸಂಗತಿ ಏನು ಹೇಳಿದರೆ ಇನ್ನೇನು ನಾವು ಹಾವು ಏಣಿ ಆಟದಲ್ಲಿ ವಿನ್ ಆಗಬೇಕು ಅನ್ನುವಾಗ ಈ ಹಾವಿನ ಬಾಯಿಗೆ ಸಿಕ್ಕಿ ಕೆಳಗೆ ಬರ್ತಾ ಇದ್ವಿ ಆವಾಗ ನನ್ನ ಅಕ್ಕನೇ ಹೆಚ್ಚಾಗಿ ವಿನ್ ಆಗ್ತಾ ಇದ್ದಳು ಅದು ನನಗೆ ತುಂಬ ಬೇಸರ ತರಿಸ್ತಾಯಿತ್ತು ಅದಕ್ಕೋಸ್ಕರ ನಾನು ಎಷ್ಟೋ ಸಲ ಅವ್ರ ಅವಳ ಅವಳೊಟ್ಟಿಗೆ ಜಗಳ ಕೂಡ ಮಾಡಿದ್ದೇನೆ ಇದನ್ನೆಲ್ಲ ನೋಡುವಾಗ ನನಗೆ ಈಗ ನೆನಪಾಗ್ತದೆ ತುಂಬ